ನನ್ನ ನೆಚ್ಚಿನ ಆಹಾರ ಬಿರ್ಯಾನಿ ಬಿರ್ಯಾನಿ ಅಂದ್ರೆ ಭಾಳಷ್ಟು ಇಷ್ಟ ಅದ್ರೊಳಗೆ ಚಿಕನ್ ಬಿರ್ಯಾನಿ ಅಂದರೆ ಮತ್ತಷ್ಟು ಇಷ್ಟ ಬಿರ್ಯಾನಿ ಮಾಡುವ ವಿಧಾನ ಅಂದ್ರೆ ನಮ್ಮಮ್ಮಿ ಅದು ಬಿರ್ಯಾನಿ ಅಂದ್ರೆ ಭಾಳ ರೀತಿಯಿಂದ ಮಾಡ್ತಾರೆ ಅದ್ರೊಳಗೆ ಬೇರೆ ಬೇರೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಬಿರ್ಯಾನಿಗಳು ಮಾಡ್ತಾರೆ ಅದ್ರೊಳಗೆ ನನ್ಗೆ ನಮ್ಮಮ್ಮಿ ಮಾಡಿದ್ದು ಭಾಳ ಇಷ್ಟ ಆಗ್ಯ ಬಿರ್ಯಾನಿ ಮೊದಲು ಚಿಕನ್ ಬಿರ್ಯಾನಿ ಯಾವ ರೀತಿ ಮಾಡ್ತಾರೆಂದ್ರೆ ಚಿಕನ್ ತಂದು ಅದೆಲ್ಲ ತೊಳೆದು ನಾನು ಚಿಕನ್ ಎರಡು ಮೂರು ಸಲ ತೊಳದು ಅದಕ್ಕ ಮೊದಲು ಮಸಾಲ ಮಸಾಲ ಎಲ್ಲ ಹಾಕಿ ಕೊತ್ತಂಬ್ರಿ ನಿಂಬೆ ಹಣ್ಣು ಮತ್ತು ದಿನಾ ಖಾರ ಉಪ್ಪು ಎಣ್ಣೆ ಅರಿಶಿಣ ಮತ್ತು ಸಾಯಿ ಜೀರ ಮಸಾಲೆ ಇದೆಲ್ಲ ಹಾಕಿ ಮೊದಲು ಏನು ಮಾಡ್ತಾರೆಂದ್ರೆ ಅದಕ್ಕೆ ಮಸಾಲ ಹಚ್ಚಿ ಮಸಾಲ ಹಚ್ಚಾದ್ಮೇಲೆ ಅದು ನೆನಿಕ್ತರ್ ನೆನೆ ಹಾಕಿ ಒಂದು ಒಂದು ಘಂಟೆ ಎರಡು ಘಂಟೆ ಹಂಗೆ ನೆನೆ ಹಾಕಿ ಅದರೊಳಗೆ ಮೊಸರು ಮತ್ತು ಸಾಯಿ ಜೀರ ಮಸಾಲ ಅದೆಲ್ಲ ಮಿಕ್ಸ್ ಮಾಡಿ ನೆನೆಯೋಕೆ ಇಡ್ತಾರೆ ನೆನೆಯೋಕೆ ಇಕ್ಕಿ ಅದ್ರದ್ದು ಎಲ್ಲ ಟೇಸ್ಟ್ ಎಲ್ಲ ನೋಡ್ತಾರೆ ಮಾಡ್ಲಾತ್ತಾರ ಟೇಸ್ಟ್ ಎಲ್ಲ ನೋಡಾಗಿಂದ್ ಮೇಲೆ ಅದರ ಮೊದಲು ಮತ್ತು ಅಕ್ಕಿಗೆ ಏನು ಮಾಡ್ತಾರೆ ನೀರು ಕಾಯಿಸಿ ನೀರು ಕಾಸಿದ್ಮೇಲೆ ಅದ್ರೊಳಗೆ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಿ ಅಕ್ಕಿ ಎಂಬುದು ಭಾಳಷ್ಟು ನೀರ್ನ ಕುದಿಸಿ ಕುದಿಸಿದ್ ಮ್ಯಾಲ ಅದ್ರ ಇರುವಂಥ ಟೈಮ್ನಾಗೆ ಅದ್ರ ಒಳಗೆ ಅಕ್ಕಿ ಅಕ್ಕಿ ಇದ್ದಿನಾಗಿ ಅದ್ರೊಳಗೆ ಏನ್ಮಾಡ್ತಾರೆಂದ್ರೆ ಅಕ್ಕಿ ಜಾನಿ ಜಾನ್ ಆದ್ಮೇಲೆ ಜಾನ್ ಆಗಿದ್ಮೇಲೆ ಅದಕ್ಕೆ ಏನ್ಮಾಡ್ತಾರೆ ಚೆಂದ ಎಲ್ಲ ಮಸಾಲೆ ಎಲ್ಲ ಹಾಕಿ ಮಸಾಲೆಯೆಲ್ಲ ಹಚ್ಚಾಗಿದ್ಮೇಲೆ ಒಂದು ಫಸ್ಟ್ ಅಕ್ಕಿ ಹಾಕಿ ಅಕ್ಕಿ ಹಾಕಿದ್ಮೇಲೆ ಮತ್ತು ಮಸಾಲ ಹಾಕಿ ಮಸಾಲ ಹಾಕಿದ ಮ್ಯಾಲ ಮತ್ತು ಅಕ್ಕಿ ಹಾಕಿ ಅಕ್ಕಿ ಹಾಕಿ ಮತ್ತು ಮಸಾಲ ಹಾಕಿ ಅದೆಲ್ಲ ಕಾಯಿಸಿದಾಗ ಮತ್ತದೇನು ಮಾಡ್ತಾರೆ ಕೆಲವೊಬ್ಬರಿಗೆ ಕೆಲವೊಂದ್ಸಲ ಚೆಂದ ಆಯ್ತದ ಕೆಲವೊಂದ್ಸಲ ಚೆಂದ ಆಗಲ್ದು ಅದಕ್ಕೇನು ಮಾಡ್ತಾರೆ ಫಸ್ಟ್ ಎಲ್ಲ ಟೇಸ್ಟ್ ಮಾಡಿ ನೋಡ್ತಾರೆ ಇದನ್ನ ನಾವು ಹೆಂಗೆ ಮಾಡಿದೆವು ಹೆಂಗೆ ಇಲ್ಲ ಅಂದು ನೋಡಿ ಆಗಿನ ಮ್ಯಾಲ ಅದು ಚೆಂದ ಬಂದು ಐದು ಹತ್ತು ಹದ್ನೈದು ನಿಮಿಷ ಹಾಗೆಲ್ಲ ಮಾಡಿ ಅದಕ್ಕೆ ಏನ್ಮಾಡ್ತಾರೆ ಬಿರ್ಯಾನಿಗೆ ನಿರಯ್ ಸೆಕೆಗೆ ಕಾಯಿಸಿ ಅದ ಏನ್ಮಾಡ್ತಾರೆ ಕುದ್ಸಿದ್ದು ಅಕ್ಕಿದ್ರೊಳಗ ಏನ್ಮಾಡ್ತಾರೆ ಅನ್ನ ಮಸಾಲ ಎಲ್ಲ ಹಾಕಿ ಅದಕ್ಕೆ ಮತ್ತು ಒಂದು ಹತ್ತು ಹದ್ನೈದು ನಿಮಿಷ ಮಸಾಲ ಅದೆಲ್ಲ ಚೆಂದ ಬಿರ್ಯಾನಿಯೆಲ್ಲ ಕಾ ಚೆಂದ ಅದೆಲ್ಲ ನೀರೆಲ್ಲ ಅದು ಇಂಗು ಇಂಗಪ್ಲೇ ಮಾಡಿ ಅದು ಆಗಿನ ಮ್ಯಾಲ ಅನ್ನ ಅಂಬದು ಆಗಿನ ಮ್ಯಾಲ ಮತ್ತು ಅದ್ರ ಮ್ಯಾಲೆಲ್ಲ ಬಿಸಿ ಒಲೆ ಮೇಲೆ ಮಾಡ್ದರು ಅಂದ್ರೆ ಅದಕ್ಕೆ ಏನ್ಮಾಡ್ತಾರೆ ಒಲೆಯಾಗಿಂದು ಅದೆಲ್ಲ ಬೆಂಕಿ ಎಲ್ಲ ತೆಗ್ದು ಏನ್ಮಾಡ್ತಾರೆಂದ್ರೆ ಅದ್ರ ಮ್ಯಾಲ ಹಾಕಿ ಅದನ್ನ ಮತ್ತು ಮ್ಯಾಲಿಂದ ಭೀ ಕೆಳಗಿಂದ ಭೀ ಖಾದಿ ಚೆಂದ ಅನ್ನ ಹಾಗಂತ ಆಗಪ್ಲೇ ಮಾಡ್ತಾರೆ ಮಾಡಾಗಿದ್ದು ಮ್ಯಾಲ ತೆಗದು ನೋಡ್ತಾರೆ ಕೆಲವೊಂದ್ಸಲ ಅದರ ಸುತ್ತಮುತ್ತ ಎಲ್ಲ ಕೆಕ್ಕಿರ್ತದ ಮತ್ತು ಏನ್ಮಾಡ್ತಾರೆ ಅದಕ್ಕೆ ಪೇಪರ್ ಅದು ಹಚ್ಚಿ ಅದೇನು ಮಾಡ್ತಾರೆ ಅದು ಹೊಗೆ ಹೊರ ಬರಲ್ಲಪ್ಲೇ ಅದರದ್ದು ಶಾಖಲಿಂದೆ ಅದು ಅನ್ನ ಚೆಂದಾಗ ಬೇಯೋಂಗೆ ಮಾಡೋ ಅನ್ನ ಎಂಬುದು ಚೆಂದಾಗಿ ಬೇ ಚೆಂದಾಗಪ್ಲೇ ಮಾಡ್ತಾರೆ ಮಾಡಾಗಿದ್ಮೇಲೆ ಕುದಿಸಿ ಅದು ತಿನ್ನೋ ಹಾಗೆ ಇತ್ತಂದ್ರೆ ಅದಕ್ಕೆ ಏನ್ಮಾಡ್ತಾರೆ ಎಲ್ಲ ಕಡಿ ಮಿಕ್ಸ್ ಮಾಡ್ತಾರೆ ಮತ್ತು ಕೆಲವೊಬ್ಬರು ಏನ್ಮಾಡ್ತಾರೆ ಅದೆಂದರೆ ಒಂದೇ ಸಲ ಕೆಳಗೆಲ್ಲ ಮಸಾಲ ಹಾಕಿ ಮ್ಯಾಲ ಅನ್ನ ಹಾಕ್ತಾರೆ ಮ್ಯಾಲ ಅನ್ನ ಹಾಕಿದ್ದಕ್ಕೆ ಏನ್ಮಾಡ್ತಾರೆ ಕುದಿಸ್ತಾರೆ ಹಂಗೆ ಹಂಗೆ ಮಾಡಲ್ರಿ ನಮ್ಮಮ್ಮಿ ಅದು ಏನ್ಮಾಡ್ತಾರೆ ಹಿಂಗೆ ಮಾಡಿದ್ಮೇಲೆ ಅದೇನಾಯ್ತದ ಭಾಳಷ್ಟು ಟೇಸ್ಟ್ ಆಯ್ತದೆ ಬೇರೆ ಬೇರೆ ರೀತಿಲಿ ಮಾಡಿದಾಗದು ಟೇಸ್ಟ್ ಆಗಿದಾಗದು ತೋಲ್ ಚೆಂದ ಆಯ್ತದ ನಮ್ಮಮ್ಮಿ ಈ ರೀತಿ ಮಾಡ್ತಾರೆ ಅದು ಮಾಡಿದಾಗ ಬಿರ್ಯಾನಿ ಆಯ್ತದ ಭಾಳಷ್ಟು ಇಷ್ಟ ಆಯ್ತದ ಅದರ ಕಡೆ ನಮ್ಮಮ್ಮಿ ಮಾಡಿದ ಬಿರ್ಯಾನಿ ಅಂದ್ರೆ ನಂಗೆ ನಿಜ ಬಿರ್ಯಾನಿ ಅಂದರೆ ಚಿಕನ್ ಬಿರ್ಯಾನಿ ಭಾಳಷ್ಟು ಇಷ್ಟ ಅದಕ್ಕೆ ನನ್ನ ನೆಚ್ಚಿನ ಆಹಾರ ಬಿರ್ಯಾನಿ ನಂಗೆ ಅದು ಯಾವ ರೀತಿ ಮಾಡ್ತರೆಂದ್ರೆ ಈ ರೀತಿ ಮಾಡ್ತರಂತ ನಂಗೆ ಗೊತ್ತಿತ್ತು ನಾನು ಇಷ್ಟು ಹೇಳೀನಿ